ನಮಸ್ತೆ ಸರ್ ಅಯೋದ್ಯಾ ರೆಸ್ಟೋರೆಂಟ್ ಅಲ್ಲವಾ ನಾನು ವೀರೇಶ್ ಮಾತಾಡೋದು ಪ್ರತಿಸಲದಂಗೆ ಈ ಸಲನೂ ನಮ್ಮನೆಯಲ್ಲಿ ಒಂದು ಸಣ್ಣ ಕಾರ್ಯಕ್ರಮ ಇದೆ ಸರ್ ನಿಮ್ಗೊತ್ತಲ್ಲ ಪ್ರತಿ ಸಲ ನಾನು ನಿಮ್ಮ ಹೋಟ್ಲಿಂದನೇ ತರ್ಸೋದು ಎಲ್ಲ ಐಟಂಗಳನ್ನ ಅದಕ್ಕೆ ಇವತ್ತು ನನ್ನ ಮಗಳದ್ದು ಒಂದು ಹುಟ್ಟಿದ್ ಹಬ್ಬದ ಕಾರ್ಯಕ್ರಮ ನಮ್ಮ ಮನೆಯಲ್ಲೇ ಮಾಡ್ತಾ ಇದ್ದೀವಿ ಸೊ ಅದಕ್ಕೆ ಒಂದು ಐದುನೂರು ಜನ್ರದ್ದು ಆದಷ್ಟು ಒಂದು ಫುಡ್ ಬೇಕಿತ್ತು ಆಹಾರ ಬೇಕಿತ್ತು ಈ ಸಲ ಸ್ವಲ್ಪ ಇಟಾಲಿಯನ್ನು ಮೆಕ್ಸಿಕನ್ನು ಚೈನೀಸ್ ಈ ಥರದ ಒಂದು ಆಹಾರಾನ ಪ್ರಿಫರ್ ಮಾಡ್ತಾ ಇದ್ದೀನಿ ಅದಕ್ಕೆ ಅದಾದ ಮೇಲೆ ಭಾರತೀಯ ಸ್ಟೈಲಲ್ಲಿ ಊಟದ್ದು ವ್ಯವಸ್ಥೆ ಇರಲಿ ಇಟಾಲಿಯನ್ನಲ್ಲಿ ಏನಿದೆ ನಿಮ್ಮಲ್ಲಿ ಏನು ಸಿಗ್ಬೌದು ಇಟಾಲಿಯನ್ನಲ್ಲಿ ಪಾಸ್ತ ಕೊಡಿ ಹಾಗೇನೆ ಮೆಕ್ಸಿಕನ್ನಲ್ಲಿ ಈ ಬರ್ಗರು ಸ್ವಲ್ಪ ಚೀಸ್ ಹಾಕಿಬಿಟ್ಟು ಬರ್ಗರ್ ಇರಲಿ ಸೊ ಚೈನೀಸ್ ಅಲ್ಲಿ ನನಗೆ ನೂಡಲ್ಸು ಆಮೇಲೆ ಫ್ರೆಂಚ್ ಫ್ರೈಸು ಈ ಎರಡು ಐಟಂಗಳ್ ಕೊಡಿ ಅದಾದ ನಂತರ ಒಂದು ಸೂಪ್ ಇರಲಿ ಟೊಮಟೊ ಸೂಪು ಅದು ನಂತರ ಕೊನೆಯಲ್ಲಿ ಊಟದಲ್ಲಿ ಒಂದು ಉತ್ತರ ಭಾರತೀಯ ಸ್ಟೈಲ್ನಲ್ಲಿ ರೋಟಿ ಕರಿ ಹಾಗೇ ಅನ್ನ ಮತ್ತು ದಕ್ಷಿಣ ಭಾರತ ಸ್ಟೈಲಲ್ಲಿ ಸ್ವಲ್ಪ ರಸಂ ಸಾರು ಅನ್ನ ಎರಡು ರೀತಿಯಲ್ಲಿ ಇರಲಿ ಒಂದು ಪಲಾವ್ ರೀತಿಯಲ್ಲಿ ಇನ್ನೊಂದು ಬಿಳಿ ಅನ್ನ ಒಂದು ಇರಲಿ ಕೊನೆಗೆ ಅದೆಲ್ಲ ಆದ ಮೇಲೆ ಕೊನೆಗೆ ಐಸ್ ಕ್ರೀಮು ಮತ್ತು ಅದಕ್ಕೆ ಎಲೆ ಅಡ್ಕೆದು ಅಂದರೆ ಪಾನ್ ಕೊಟ್ರೂ ಪರವಾಗಿಲ್ಲ ಇಷ್ಟೆಲ್ಲ ವ್ಯವಸ್ಥೆ ಬೇಕಾಗ್ತದೆ ಮತ್ತು ಅದಕ್ಕೆ ಬೇಕಾಗತಕ್ಕಂಥ ಎಲ್ಲ ತಟ್ಟೆ ಮತ್ತು ಕುಡಿಯುವ ನೀರಿಂದು ವ್ಯವಸ್ಥೆ ಕೂಡ ನೀವೇ ಮಾಡಬೇಕಾಗ್ತದೆ ಅದನ್ನೂ ಕಳ್ಸಿಕೊಡಿ ಹಾಗೇ ಆ ಕಾರ್ಯಕ್ರಮಕ್ಕೆ ಅದು ಊಟ ಬಡಿಸ್ಲಿಕ್ಕೆ ನಿಮ್ಮ ಕೆಲವು ಜನರನ್ನು ಕಳ್ಸಿಕೊಡಿ ಇಲ್ಲಿ ನಮ್ಮಲ್ಲಿ ಯಾರೂ ಇಲ್ಲ ಅದಕ್ಕೆ ಅವರೇ ಬಂದು ಎಲ್ಲ ಮಾಡಿ ಮುಗಿಸ್ಕೊಂಡು ತಗೊಂಡು ಹೋಗೋ ರೀತಿ ವ್ಯವಸ್ಥೆ ಇರಲಿ ಗಾಡಿ ಚಾರ್ಜ್ ಎಷ್ಟಾಗುತ್ತೆ ಅದನ್ನು ಹೇಳಿ ಅಲ್ಲಿಂದ ತೊಗೊಂಬಂದು ಮತ್ತೆಲ್ಲ ಬಡಿಸಿ ಇಲ್ಲಿಂದ ವಾಪಸ್ ತಗೊಂಡು ಹೋಗೋದು ಎಷ್ಟಾಗುತ್ತೆ ಅಂತ ಅದರದ್ದು ಟೋಟಲ್ಲು ರೇಟ್ ಹೇಳಿ ಹಾಗೇನೇ ನಮ್ಮ ಮನೆ ಅಡ್ರೆಸ್ ನಿಮ್ಗೆ ಗೊತ್ತಲ್ಲ ಇಲ್ಲೇ ನಾವು ಚಿತ್ರದುರ್ಗದಲ್ಲಿ ಸ್ಟೇಡಿಯಂ ಇದೆಯಲ್ಲ ಸ್ಟೇಡಿಯಂ ಹಿಂದ್ಗಡೆ ಟೀಚರ್ಸ್ ಕಾಲೊನಿ ಹಾಂ ಅಲ್ಲಿ ಕಾಲೇಜ್ ಒಳಗಡೆಯಿಂದ ಸೀದಾ ಬಂದು ಮುಂದುಗಡೆ ಅಲ್ಲಿ ಇನ್ನೂ ಸೀದಾ ಬಂದರೆ ಆಯುರ್ವೇದಿಕ್ ಕಾಲೇಜ್ ಇದೆ ಆ ಕಾಲೇಜಿಂದ ಮುಂದೆ ಬಂದರೆ ಅಲ್ಲಿಂದ ಕ್ರಾಸ್ಗಳ್ ಬರ್ತವೆ ಒಂದು ಎರಡು ಹೀಗೆ ಅಲ್ಲಿ ಐದನೇ ಕ್ರಾಸು ಐದನೇ ಕ್ರಾಸಿಗೆ ಬಂದು ಅಲ್ಲಿ ಮಂಜುನಾತ್ ಸರ್ದು ಮನೆ ಯಾವ್ದು ಕೇಳಿದರೆ ಯಾರಾದ್ರು ಹೇಳ್ತಾರೆ ಪ್ರತಿಸಲ ನಿಮ್ಮವ್ರು ಬರ್ತಾರೆ ಅವ್ರಿಗೆ ಗೊತ್ತಿದೆ ಅದೇ ರೀತಿ ನೀವು ನಿಮ್ಮ ಮಾಮೂಲಿ ನಿಮ್ಮ ಡ್ರೈವರ್ಗೆ ಹೇಳಿದರೆ ಸಾಕು ಅವ್ನು ನೋಡಿದ್ದಾನೆ ನಮ್ಮ ಮನೇನ ಬಂದು ಕೊಟ್ಟು ಹೋಗ್ತಾರೆ ಆದ ಮೇಲೆ ನಾನು ಎಲ್ಲ ಆದ ಮೇಲೆ ನಿಮಗೆ ನಾನು ಫೋನ್ ಪೇ ಮೂಲಕ ರಾತ್ರಿ ನಿಮಗೆ ಅದನ್ನ ಹಣನ ತಲ್ಪಿಸ್ತೀನಿ ಧನ್ಯವಾದಗಳು